ನಮಸ್ತೆ ನೀವು ಮಾಡಲು ಪ್ರಯತ್ನಿಸಿದ ಅತ್ಯಂತ ಕಷ್ಟವಾದ ಅಡುಗೆ ಯಾವುದು ಆ ಅನುಭವದಿಂದ ನೀವು ಕಲಿತ ಪಾಠವೇನು ನಾನು ನನ್ನ ಹಾಬಿಯಾಗಿರೋದ್ರಿಂದ ನಾನು ಅಷ್ಟೊಂದು ಯಾವ್ದಾದ್ರೂ ಸ್ವೀಟ್ ಮಾಡೋಣ ಅಂತ ಟ್ರೈ ಮಾಡೋಕೆ ಹೋದೆ ಸ್ವೀಟ್ ಅಂದರೆ ನಾನು ಒಂದು ಏನಪ್ಪ ಅಂದರೆ ಒಬ್ಬಟ್ಟು ಮಾಡೋಣ ಅಂತ ಟ್ರೈ ಮಾಡಿದೆ ಆ್ಯಕ್ಚುಲಿ ಒಬ್ಬಟ್ಟು ತುಂಬ ಈಝಿ ಅಂದ್ಕೊಂಡಿದ್ದೆ ಬಟ್ ಮಾಡುತ್ತಾ ಮಾಡುತ್ತಾ ಮಾಡುತ್ತಾ ಅದೇನೇನು ಮಾಡಬೇಕು ಅಂದರೆ ಫರ್ಸ್ಟು ಬೆಲ್ಲ ಮತ್ತೆ ಈ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೆ ಬೇಳೆ ಬೇಳೆ ಮತ್ತೆ ಒಬ್ಬಟ್ಟನ್ನು ಹಾಕೊಂಡಿದ್ದೆ ಬೇಯ್ಸೋಕೆ ಇಟ್ಟಿದ್ದೆ ಅದು ನೋಡಿದ್ರೆ ಬೇಳೆಗೆ ಎಷ್ಟು ಭೀ ಒಂದು ಬೆಂದಿದೆಯೋ ಏನೋ ಗೊತ್ತಾಗ್ಲಿಲ್ಲ ಕರೆಕ್ಟಾಗಿ ಅದು ಒಂದು ಬೇಳೆ ಬೆಂದಿತ್ತು ಅದೆಲ್ಲ ಬೇಳೆ ಬೆಂದಿರುತ್ತೆ ಅಂದ್ಕೊಂಡೆ ನೋಡಿದರೆ ಅದು ಬೇಳೆನೇ ಬೆಂದಿರಲಿಲ್ಲ ಅದಾದಮೇಲೆ ನೆಕ್ಷ್ಟು ಬೇಳೆ ಬೇಯಿಸಿಕೊಂಡಿದ್ದೆ ಆಮೇಲೆ ಅದಾದಮೇಲೆ ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಒಂದ್ಕಡೆ ಇಟ್ಕೊಂಡಿದ್ದೆ ಆದ್ರೂ ಒಂದೊಂದು ಬೇಳೆ ಬೆಂದಿರಲಿಲ್ಲ ಅದು ಗೊತ್ತಾಗಿಲ್ಲ ಏತಕ್ಕೆ ಅಂದರೆ ಕೊನೆಯಲ್ಲಿ ನಾನು ಮಾಡಿದಾಗೆ ಗೊತ್ತಾಗಿದ್ದು ಅದು ಈ ಬೇಳೆ ಬೆಂದಿರಲಿಲ್ಲ ಅಂತ ಅದಾದಮೇಲೆ ನೆಕ್ಷ್ಟು ಈ ಕಡೆ ಅದಕ್ಕೆ ಕನಕ ಅಂತ ಬರುತ್ತೆ ಈ ಮೈದಾ ಹಿಟ್ಟೆಲ್ಲ ಹಾಕ್ಕೊಂಡು ಅದು ಹಿಟ್ಟಿಗೆ ಕಲಸ್ಕೊಂಡು ಒಂದು ಡೌ ಮಾಡ್ಕೊಬೇಕು ಆ್ಯಕ್ಚುಲಿ ಬಟ್ ಅದು ಕಲಸಿ ಕಲಸೋಕ್ಕೋಗಿ ತುಂಬ ಕಷ್ಟ ಇತ್ತು ಹೆಂಗೆ ಕಲಸೋದು ಅಂದರೆ ಚೆನ್ನಾಗಿ ಎಣ್ಣೆ ಹಾಕ್ಬೇಕಾಗಿತ್ತಂತೆ ಬಟ್ ನಾನು ಅಷ್ಟೊಂದು ಮಾಮೂಲಿ ಚಪಾತಿ ಹಿಟ್ಟು ಥರ ಕಲಸ್ಬಿಟ್ಟಿದೆ ಅದು ನೋಡಿದರೆ ಅದು ಆಗಲೇಯಿಲ್ಲ ಒತ್ತು ಲಟ್ಟಿಸೋಕ್ಕೆ ಆಗ್ತಾಯಿರಲಿಲ್ಲ ಅಷ್ಟು ಗಟ್ಟಿಯಿತ್ತು ಅದು ತುಂಬ ಆಭಾಸ ಆಗ್ಬಿಡ್ತಿತ್ತು ಅದು ಆದಮೇಲೆ ಆಮೇಲೆ ಏನಪ್ಪ ಹೇಳಿದ್ರೆಂದರೆ ನಾನು ನಮ್ಮಮ್ಮನ್ನ ಕೇಳಿಕೊಂಡೆ ಈ ಥರ ಹಿಂಗೆ ಮಾಡಬೇಕು ಅಂತ ಆಮೇಲೆ ಅವರು ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು ಅವಾಗ ನೀಟಾಗೆ ಬರುತ್ತೆ ಅಂತ ಹೇಳಿದರು ನಾನು ಅದು ಮಾಡೆಯಿರಲಿಲ್ಲ ತುಂಬ ಕಷ್ಟ ಬಿದ್ದೆ ಅದೇನು ಮಾಡಬೇಕು ಲಟ್ಟಿಸೋಕೆ ಆಗ್ತಾಯಿರಲಿಲ್ಲ ಎಷ್ಟು ಮಾಡಿದರು ಗಟ್ಟಿ ಇರ್ತಾಯಿತ್ತು ಒಳ್ಳೆ ಅದನ್ನು ಹೂರಣ ಹಾಕಿ ಲಟ್ಸೋಕೆ ಹೋದರೆ ಲಟ್ಸೋಕೆ ಆಗ್ತಾಯಿರಲಿಲ್ಲ ಆಮೇಲೆ ನಮ್ಮಮ್ಮನ್ನ ಕೇಳಿ ಈ ಥರ ಚೆನ್ನಾಗಿ ಎಣ್ಣೆ ಹಾಕಿ ನಾದಿ ನಾದಬೇಕು ಚೆನ್ನಾಗಿ ಹೊಡಿಬೇಕು ಅವಾಗ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಆಮೇಲೆ ಅದೆಲ್ಲ ಮಾಡಿಕೊಂಡು ಈ ಥರ ಪಾಠ ಕಲಿತ್ಕೊಂಡೆ ನಾವು ನೆಕ್ಷ್ಟ್ ಹೆಂಗೆ ಮಾಡ್ಬೇಕು ಒಬ್ಬಟ್ಟಿನಂತ ಚೆನ್ನಾಗಿ ಎಣ್ಣೆ ಹಾಕಿ ಅದನ್ನ ಮಾಡಿ ನಾದಿಕೊಂಡು ಚೆನ್ನಾಗಿ ಬಡಿದು ಅದನ್ನು ಅದಾದಮೇಲೆ ಕನಕನ ಕ್ರಿಯಪೈ ಮಾಡ್ಕೊಂಡು ಕನಕನು ಸ್ವಲ್ಪ ತಗೊಂಡು ಆಮೇಲೆ ಹೂರಣನು ಸ್ವಲ್ಪ ತಗೊಂಡು ಅದನ್ನ ಮಿ ಒಳಗೆ ಸ್ಟಫಿಂಗ್ ಮಾಡಿ ಚೆನ್ನಾಗಿ ಲಟ್ಟಿಸಿದ್ರೆ ಹೂ ಕನಕ ಚೆನ್ನಾಗಿ ನಾದಿದ್ರೆನೇ ಸ್ವಲ್ಪ ನೆನೆಸಿಬಿಡ್ಬೇಕಂತೆ ನಾದಮೇಲೆ ಸಕತ್ತಾಗಿ ಬರುತ್ತೆ ನನ್ಗೆ ಅಷ್ಟು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಅದನ್ನು ಅದರಿಂದ ಅದೊಂದು ಪಾಠ ಕಲಿತ್ಕೊಂಡು ನೆಕ್ಸ್ಟ್ ಟೈಮ್ ಮಾಡ್ಲಿಕ್ಕಾದರೆ ಈ ಹೂರಣನ ಚೆನ್ನಾಗಿ ಬೇಳೆಯನ್ನು ಬೇಯಿಸಿಬಿಟ್ಟೊ ಆಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಬೀಸ್ಕೋಬೇಕು ಇಲ್ಲ ಬೆಲ್ಲ ಮುಂಚೆನೇ ಹಾಕಿಬಿಟ್ರೆ ಬೇಳೆ ಬೇಯ್ತಾಯಿರಲಿಲ್ಲ ಅದೊಂದು ಮಿಷ್ಟೆಕ್ ಮಾಡಿದ್ದೆ ನಮ್ಮಮ್ಮ ಹೇಳ್ದಾಗೆ ಫರ್ಸ್ಟು ಬೇಳೆ ಬೇಯಿಸಿಕೊಂಡು ಅದು ಆದಮೇಲೆ ಬೆಲ್ಲ ಹಾಕ್ಬೇಕು ಅವಾಗ ನೀಟಾಗಿ ಬೆಲ್ಲ ಬೇಳೆ ಎಲ್ಲ ಬೆಂದಿತ್ತು ಅದಾದ್ಮೇಲೆ ಕನಕದ ಕಡೆ ಬಂದರೆ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕಂತೆ ನಾದಿದಾಗ ನಮಗೆ ಇದು ಬಂತು ಅದೆರಡು ಪಾಠ ಕಲಿತ್ಕೊಂಡೆ